ಹಾಂ ನಮಸ್ತೇ ಹಾಂ ಹೇಳಿ ಹಾಂ ಹಾಂ ಹ್ಞೂ ಹ್ಞೂ ಹೌದಾ ಹೌದಾ ಹಾಂ ಹಾಂ ಹ್ಞೂ ಹ್ಞೂ ಬಾಯ್ಸಿಗೆ ಹ್ಞೂ ಹ್ಞೂ ಹ್ಞೂ ಎಷ್ಟು ದಿನಕ್ಕೆ ಬೇಕು ಮೇಡಮ್ ಟ್ವೆಂಟಿ ಒಳಗೇ ಹಾಂ ಹಾಂ ಬಂದು ಅಳತೆ ಕೊಡಿ ಮೇಡಮ್ ಆಮೇಲೆ ಹುಡುಗ್ರನ್ನೆಲ್ಲ ನಮ್ಮ ಸೀನಿಯರ್ ಇದ್ದಾರೆ ಅವರೇ ಬಂದು ಅಳತೆ ತಗೋತಾರೆ

ನಾವೇ ಬರಬೇಕಾ ಹ್ಞೂ ಸರಿ ಬಂದು ವಿಸಿಟ್ ಮಾಡಿ ನೋಡಿಬಿಟ್ಟು ನಿಮ್ಗೆ ಯಾವ ಥರ ಬೇಕೋ ಸ್ವಲ್ಪ ಅಮೌಂಟು ಸ್ವಲ್ಪ ವೇರಿಯೇಶನ್ ಆಗುತ್ತೆ ನಿಮಗೆ ಕಡಿಮೆ ಬೇಕು ಅಂದರೆ ಕಡಿಮೆ ಕ್ವಾಲಿಟಿನೂ ಇದೆ ಹೈ ಕ್ವಾಲಿಟಿ ಬೇಕು ಅಂದ್ರೆ ಹೈ ಕ್ವಾಲಿಟಿನೂ ಇದೆ ಸೊ ಬನ್ನಿ ನಿಮ್ಗೆ ಹೆಚ್ಚು ಕಡಿಮೆ ಹಾಕಿ ಕೊಡ್ತೀವಿ ಮೇಡಮ್ ಯಾವುದಕ್ಕೆ ಬಾಯ್ಸಿಗಾ ಅಥ್ವಾ ಗರ್ಲ್ಸಿಗಾ ಹಾಂ ಹೌದಾ ಹಾಂ ಮೇಡಮ್ ನಾವು ದುಡ್ಡು ಕೊಟ್ಟಂಗೆಲ್ಲ ಇದೆ ನೀವು ಬೇಕಾದ್ರೆ ಒಂದು ಮೀಟರಿಗೆ ಟು ಹಂಡ್ರೆಡ್ಯಿಂದಲೂ ಸ್ಟಾರ್ಟಾಗುತ್ತೆ ಸೊ ಇಲ್ಲ ಇನ್ನೂ ಕಡ್ಮೆದು ಬೇಕಂದರೆ ಒನ್ ಏಯ್ಟಿ ಒನ್ ಫಿಫ್ಟಿ ಎಲ್ಲ ಇದೆ ಮೀಟರು ಬ್ಲೌಸಿಗೆ ಬಂದು ಬಿಟ್ಟು ಒಂದು ಮೀಟರ್ ಸಾಕು ಒಂದು ತಪ್ಪಿದರೆ ಒನ್ ಆ್ಯಂಡ್ ಆಫ್ ಮೀಟರು ಲೆಹಂಗ ಲಾಂಗೇ ಲೆಹಂಗಾಗೆ ಬೇಕು ಲಾಂಗು ಗರ್ಲ್ಸ್ ಇದ್ದಾರೆ ಅಂತ ಅಂದರೆ ಅವರಿಗೆ ಒಂದು ಮೂರುವರೆ ತಪ್ಪಿದರೆ ನಾಲ್ಕು ಮೀಟ್ರ್ ಬೇಕಾಗುತ್ತೆ ಹೌದಾ ಹಾಂ ಹಾಂ ಹ್ಞೂ ಹ್ಞೂ ಬನ್ನಿ ಬನ್ನಿ ಮಾಡಿ ಕೊಡ್ತೀವಿ ಅದೇನು ಸಮಸ್ಯೆ ಇಲ್ಲ ನೀವು ಇಂಥ ಡೇಟು ಅಂತ ಕೊಟ್ಟೋದ್ರೆ ಸ್ವಲ್ಪ ಇವತ್ತು ಬನ್ನೀ ಇವತ್ತು ಇವ್ನಿಂಗ್ ಇರ್ತೀನಿ ಹ್ಞೂ ಹ್ಞೂ ಹ್ಞೂ ಹ್ಞೂ ಅಳತೆ ಕಳಸ್ತೀವಿ ಹಾಂ ಹಾಂ ಹ್ಞೂ ಹ್ಞೂ ಹ್ಞೂ

ಹ್ಞೂ ಹ್ಞೂ ಸರಿ ಸರಿ ಕಲ್ಲರ್ಸ್ ಎಲ್ಲ ಒಂದೇ ಕಲ್ಲರ್ಸಾ ಅಥ್ವಾ ಚೇಂಜು ಇರಬೇಕಾ ಹ್ಞೂ ಸರಿ ಸರಿ ಬನ್ನಿ ಓಕೆ ಓಕೆ ಓಕೆ